ಅಲೋ ಅಲೋ ಯಾರು ಆಂ ಆಂ ಹೌದ್ ಗೊತ್ತು ಹೇಳಿ ಅಲ್ಲ ಏನು ಎಷ್ಟು ಜನ ಹತ್ತು ಜನ ಇದ್ದೀರ ಎಷ್ಟೊತ್ಗೆ ಹೋಗ್ಬೇಕು ಹೇಗೆ ಬೆಳಿಗ್ಗೆ ಯಾವತ್ತು ಯಾ ಯಾವತ್ತು ಬೇಕು ನಿಮ್ಗೆ ಗಾಡಿ ಐದನೇ ತಾರೀಖ ಐದು ಹನ್ನೆರಡು ಆಂ

ಆಂ ಆಂ ಮನೇಲ್ಲಿ ಎಲ್ಲಿ ಎಲ್ಲಿದೆ ಮನೆ ನಿಮ್ದು ಇಲ್ಲಿ ಕೊಳ್ಳೇಗಾಲ್ದಲ್ಲಿ ಉಮಾಶಂಕರ್ ಚೌಲ್ಟ್ರಿ ಹತ್ತಿರ ಆಂ ಆಂ ಬಸ್ಸಿಗೆ ಗೊತ್ತು ಹೇಳಿ ಹಾಂ ಇದು ಅಲ್ಲಿ ಹೋಬಿಟ್ಟೂ ಫಂಕ್ಷನ್ ಎಷ್ಟು ಹೊತ್ಗೆ ಅಲ್ಲಿ ಅದು ಮುಗಿಸ್ಕಂಡು ತಿರ್ಗಿ ಬೇರೆ ಎಲ್ಲಿಗೋ ಹೋಗ್ಬೇಕಾ

ಆಂ ಆಂ ಅದು ಬಾಡಿಗೆ ಒಂದು ಐದು ಸಾವಿರ ರೂಪಾಯಿ ಆಗ್ತದೆ ಆಂ ಮತ್ತು ಒಟ್ಟು ಹತ್ತು ಜನ ಅಲ್ಲವಾ ಎಷ್ಟು ಆಂ ಆಂ ಹೌದು ನೋಡೋಣ ನಾನು ಯೋಚನೆ ಮಾಡ್ಬಿಟ್ಟು ನಾನು ಡ್ರೈವರ್ಗೆ ಹೇಳ್ಬುಟ್ಟು ನಿಮಗೆ ಹೇಳ್ತೀನ್ ಆಮೇಲೆ ಎಷ್ಟು ಹಾಕಿ ಕೊಡ್ಬೇಕು ಹೇಳಿ ಹಾಂ ಹೌದು ಅವ್ನು ಡ್ರೈವರ್ ಡ್ರೈವರ್ಗೆ ಬೇಕಾರೆ ಒಂದು ನೂರು ಆಂ ಅದೇ ಡ್ರೈವರ್ಗೆ ಬೇಟ ಕೊಟ್ಬಿಡಿ ಒಂದು ನೂರು ರೂಪಾಯಿ ಅಷ್ಟೇ ಅಯ್ಯೋ ಈ ಈ ಇರಲಿ ಯಾವುದಕ್ಕೆ ಅವ್ರು ಕೇಳೋದು ಮಾಮೂಲಿ ನಿಮ್ಮನ್ನ ಕೇಳ್ತಾರೆ ಕೊಡಲೇ ಬೇಕು ಅದು ನಿಮ್ಗೆ ಏನೋ ಕೊಟ್ಬಿಡಿ ಅತ್ ನಾವು ಕೊಡೋದು ಕೊಡ್ತೇವೆ ಆಂ ಅದೇ ಅಲ್ಲ ಅದೇ ಅದು ಏನೋ ಸ್ವಲ್ಪ ಅದೇ ಕ್ಲಿನಾಗಿ ಗಾಡಿ ವಾಮಿಟ್ ಗೀಮಿಟ್ ಮಾಡೋವ್ರು ಇರ್ತಾರೆ ಅಲ್ಲ ನಿಮ್ಮಲ್ಲಿ ವಾಮಿಟ್ ಗೀಮಿಟ್ ಮಾಡೋರು ಇರ್ತಾರಾ ವಾಮಿಟ್ಟು ಅದೆಲ್ಲ ಸ್ವಲ್ಪ ಅದೆಲ್ಲ ಯಾಕಂದ್ರೆ ಗಾಡಿ ವಾಮಿಟ್ ಮಾಡಿ ಗಲೀಜು ಗಿಲೀಜು ಮಾಡ್ಬಿಡ್ತಾರೆ ಅದಕ್ಕೆ ಸ್ವಲ್ಪ ಆಂ ಆಂ ಅದೇ ಅದ್ಕೆ ಚೆನ್ನಾಗಿರೋದೆ ಕಳ್ಸಿ ಕೊಡ್ತೀನಿ ಆಂ ನೀವು ಇನ್ನೊಂದು ಸರ್ತಿ ಬೆಳಿಗ್ಗೆ ಒಂದು ಸರ್ತಿ ಫೋನ್ ಮಾಡಿ ಯಾವ್ದ್ಕು ಹಾಂ ಸರಿ ಒಳ್ಳೆಯ ಒಳ್ಳೆಯ ಡ್ರೈವರೇ ಹಾಕಿ ಕೊಡ್ತೀನಿ ಬೆಳಿಗ್ಗೆ ಒಂದು ಸರ್ತಿ ಫೋನ್ ಮಾಡಿ ಆಂ ಅವ್ನು ಬೆಳಿಗ್ಗೆ ಏನಾರೂ ಊಟ ತಿಂಡಿ ಅಲ್ಲಿ ಫಂಕ್ಷನ್ನು ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ ಕುಡೀದಿಲ್ಲ ಇಲ್ಲ ಕುಡೀದಿಲ್ಲ ಒಳ್ಳೆಯವ್ನೇ ಕಳ್ಸಿ ಕೊಡ್ತೀನಿ ಅದು ಅದೇನೂ ಇಲ್ಲ ಒಳ್ಳೆಯವ್ನೇ ಕಳ್ಸಿ ಕೊಡ್ತೀನಿ ನಮ್ಮ ಮಾಮೂಲಿ ಡ್ರೈವರ್ ಟ್ರಿಪ್ಗೆಲ್ಲ ಹೋಗ್ತಾನೆ ಮೈಸೂರು ಇದು ಧರ್ಮಸ್ಥಳ ಎಲ್ಲ ಹೋಗ್ತಾನೆ ಸಿರ್ಸಿ ಧರ್ಮಸ್ಥಳ ಆಂ ಇಲ್ಲ ಹಾಗೇ ಮಾಡಿ ಅವ್ನು ಹೇಳಿರ್ತೀನಿ ಕೊಟ್ಟು ಕಳ್ಸಿಬಿಡಿ ಡೀಸೆಲ್ ಗೀಸೆಲ್ ಬೇಕಾರೆ ಹಾಕಿಸ್ಕೋ ಬೇಕು ಕೊಟ್ಟುಬಿಡಿ ಡ್ರೈವರ್ ಕೈಲಿ ಒಂದು ಸ್ವಲ್ಪ ಕೊಡಿ ಎಲ್ಲ ಮುಗ್ದ ಮೇಲೆ ಕೊಡೋರಂತೆ ಡಿಸೀಲಿಗೆ ದುಡ್ಡು ಕೊಡಿ ಬೆಳಿಗ್ಗೆ ಆಯ್ತು ಆಯ್ತು ಹಾಕ್ಕೊಳ್ಳಿ ಆಂ ಆಯ್ತು ಆಯ್ತು ಓಕೆ ಓಕೆ ಓಕೆ ಓಕೆ ಓಕೆ ಓಕೆ